ನನಗೆ ವಿದ್ಯುತ್ತಿನಿಂದಾಗಬಹುದಾದ ಅಪಾಯಗಳ ಅರಿವಿದೆ ಏಕೆಂದ್ರೆ ನಮ್ಮನೆಯಲ್ಲಿ ಸ್ವಿಚ್ಚು ಹಾಳಾಗಿದ್ದಾಗ ಅಂದರೆ ಒಡದೋಗಿದ್ದಾಗ ಅದರಿಂದ ಕರೆಂಟ್ ಶಾಕ್ ಆಗ್ತದೆ ಆಗ ಮೈಯ್ಯೆಲ್ಲ ನಡುಕ ಬರ್ತದೆ ಆದರೂ ತುಂಬ ಹೆದರಿಕೆ ಮತ್ತೆ ಪುನಃ ಪುನಃ ಅದನ್ನು ಹಾಕಲಿಕ್ಕೆ ತುಂಬ ಕ ಹೆದರಿಕೆ ಆಗ್ತದೆ ಹಾಗೆಯೇ ವಿದ್ಯುತ್ ನೀರಿನಿಂದ ಆದರೂ ಕೂಡ ನೀರಿಗೂ ವಿದ್ಯುತ್ತಿಗೂ ತುಂಬ ತದ್ವಿರುದ್ಧವಿದೆ ಕ ವಿದ್ಯುತ್ ವಿದ್ಯುತ್ತಿನಿಂದ ಅಪಾಯವನ್ನು ತಡೆಗಟ್ಟಬೇಕಾದ್ರೆ ಮರದ ವಸ್ತುವಿನ ಮೇಲೆ ನಿಂತ್ಕೊಳ್ಳಬೇಕು ನಿಂತ್ಕೊಂಡು ಅದರ ವಿದ್ಯುತ್ತಿನ ಕೆಲಸವನ್ನು ಪೂರೈಸಬೇಕು ಅದೇ ರೀತಿ ಗುಡುಗು ಮಿಂಚು ಹೀಗೆ ಪ್ರವಾಹ ಹವಾಮಾನ ವಿಕೋಪ ಆದ ಸಂದರ್ಭದಲ್ಲಿ ನಮ್ಮನೆಯಲ್ಲಿ ವಿದ್ಯುತ್ತಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಬಂದ್ ಮಾಡಿ ಇಡ್ತೇವೆ ಏಕೆಂದ್ರೆ ಅದರಿಂದ ಮನೆ ಅವರಿಗೆ ಮತ್ತು ಮನೆಗೆ ಯಾವ ರೀತಿಯು ಅಪಾಯ ಆಗದಂತೆ ನೋಡ್ಕೊಳ್ಬೇಕು ಹಾಗೆ ಅದೇ ರೀತಿ ಮನೆಯ ಪಕ್ಕದವರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಈಗ ಉದಾಹರಣೆಗೆ ನಾವು ಒದ್ದೆಯಲ್ಲಿ ನಿಂತು ಸ್ವಿಚ್ ಹಾಕಿದಾಗ ನಮ್ಮನ್ನು ವಿದ್ಯುತ್ ಎಳೆದು ಕೊಳ್ತದೆ ಇದರಿಂದ ತುಂಬ ಅಪಾಯ ಆಗ್ತದೆ ಜೀವ ಎಲ್ಲ ನಡುಗಿ ಒಮ್ಮೆ ಸ್ವರ್ಗಕ್ಕೆ ಹೋಗಿ ಬಂದ ರೀತಿ ಆಗ್ತದೆ ಅದೇ ರೀತಿ ವಿದ್ಯುತ್ತಿನಿಂದ ಹಲವು ಉಪಕರಣಗಳು ಈಗ ಈಗ ಹೇಳಿ ಅಸ್ತಿತ್ವಕ್ಕೆ ಬಂದಿದೆ ಮೋಟರ್ ಗಾಡಿ ಕಾರ್ ಹೀಗೆ ಹಲವು ರೀತಿಯ ಸಾರಿಗೆಗಳು ಅಸ್ತಿತ್ವಕ್ಕೆ ಬಂದಿದೆ ಇದರಿಂದ ಕೂಡ ಬ್ಯಾಟ್ ಇಟ್ಟಿದ್ದ ಬ್ಯಾಟ್ ಚಾರ್ಜ್ ಮಾಡಿ ಇಟ್ಟಿದ್ದರೆ ಆ ವಾಹನ ಚಾಲನೆ ಆಗ್ತದೆ ಅದೇ ರೀತಿ ಬ್ಯಾಟ್ ಕಡಿಮೆ ಆದರೆ ಅದೇ ಎಲ್ಲಿ ನಾವು ಹೋಗಿದ್ವಿ ಅಲ್ಲೆ ನಿಂತು ಬಿಡ್ತಿ ಇದರಿಂದ ದೂರದ ಪ್ರದೇಶಕ್ಕೆ ಹೋಗುವವರೇ ಹೋಗಲಿಕ್ಕೆ ತುಂಬ ಅಪಾಯ ಏಕೆಂದ್ರೆ ಅರ್ಧದಲ್ಲಿ ನಿಲ್ಲುವ ಪರಿಸ್ಥಿತಿ ಉಂಟಾಗ್ತದೆ ಅದೇ ರೀತಿ ಎರಡೆರಡು ಬ್ಯಾಟ್ರಿ ಅನ್ನು ಇಟ್ಕೊಂಡು ಚಾರ್ಜ್ ಮಾಡಿದರೆ ಅದರಿಂದ ಅದರಿಂದ ಕೂಡ ಕೆಲವು ಅಪಾಯಗಳು ಆಗ್ತದೆ ವಿದ್ಯುತ್ ಇದರಿಂದ ಶಾಕ್ ಆಗಿ ಎಲ್ಲ ಮತ್ತೆ ಗುಡುಗು ಸಿಡಿಲು ಎಲ್ಲ ಬರುವಾಗ ಅದನ್ನು ಆಫ್ ಮಾಡಿಯೇ ಇಡಬೇಕು ಇದರಿಂದ ತುಂಬ ಒಳ್ಳೆ ಇತ್ತು ಆಫ್ ಮಾಡೋದು ಇದ್ದರೆ ಶಾಕ್ ಆಗೋದು ತ್ತೆ ನಮ್ಮ ಮನೆಯಲ್ಲೆಲ್ಲ ಬಂದ್ ಮಾಡಿ ಇಡೋದು ಇದರಿಂದ ಏನು ಯಾವ ರೀತಿ ಅಪಾಯವೂ ಆಗ್ಬಾರ್ದು ಅಂತ ಅದೇ ರೀತಿ ಶಾಲೆಗಳಲ್ಲೂ ಹಾಗೆ ನಾವು ಮನೆಗೆ ಹೋಗುವಾಗ ಎಲ್ಲ ವಿದ್ಯುತ್ ಫ್ಯಾನ್ ಲೈಟೆಲ್ಲ ಆಫ್ ಮಾಡಿ ಹೋಗ್ತೇವೆ ಇನ್ನು ಒತ್ತಿ ಕರಂಟ್ ಆಫ್ ಮಾಡಿದ ತಕ್ಷಣ ಬಲ್ಬನ್ನು ಕೈಯ್ಯಲ್ಲಿ ಒದ್ದೆ ಕೈಯ್ಯಲ್ಲಿ ಮುಟ್ಬಾರ್ದು ಅಲ್ಲಿಯೂ ಕೂಡ ಶಾಕ್ ಹೊಡೀತದೆ ಮತ್ತು ಪ್ಲಗ್ ಟು ಫಿನ್ ಅದು ಅದು ಕೂಡ ಒದ್ದೆ ಕೈಯ್ಯಲ್ಲಿ ಮುಟ್ಟಿದ್ದರೆ ಇಲ್ಲದಿದ್ದರೆ ಅದಕ್ಕೆ ಅಲ್ಲಿ ಹಾಕುವ ಮೊಳಕ್ಕೆ ಇದು ಕೈ ಚರ್ಮ ತಾಗಿದರೆ ಅಲ್ಲಿಯೂ ಶಾಕ್ ಆಗ್ತದೆ ಇದ್ರಿಂದ್ನೆಲ್ಲ ನೋಡಿಕೊಂಡು ತಮ್ಮ ಆರೋಗ್ಯ ದೇಹವನ್ನು ಸಂರಕ್ಷಣೆ ಮಾಡಬೇಕು ಅದೇ ರೀತಿ ಸೋಲಾರ್ಗಳಲ್ಲಿ ಸೋಲ ಅದು ಅದಕ್ಕಾಗಿ ಸೋಲಾರ್ಗಳನ್ನ ಕೆಲವರು ಬಳಸ್ತಾರೆ ವಿದ್ಯುತ್ತಿನಿಂದಾಗ್ಬಹುದಾದ ಅಪಾಯಗಳನ್ನು ತಪ್ಪಿಸಲು ಆದಷ್ಟು ಜಾಗೃತರಾಗಿರ್ಬೇಕು ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ವಿದ್ಯುತ್ತಿನಿಂದ ಎಷ್ಟು ದೂರವಿರ್ತೀವೋ ಅಷ್ಟು ಒಳ್ಳೆಯದು ಮತ್ತೆ ಮಳೆಗಾಲದಲ್ಲೆಲ್ಲ ಖಾಲಿ ಕೈ ಅಂದರೆ ನೆಲದಲ್ಲೆ ನಿಂತು ಸ್ವಿಚ್ ಹಾಕೋದನ್ನು ಆದಷ್ಟು ಅಂದರೆ ನಿಲ್ಲಿಸಬೇಕು ಇದರಿಂದ ಕರಂಟ್ ಶಾಕ್ ಆಗುವಾಗ ಅಪಾಯ ಜಾಸ್ತಿ ಇರ್ತದೆ ಮಲೆಗಾಳದಲ್ಲೆಲ್ಲ ಇದು ವೈಯರ್ಗಳೆಲ್ಲ ಒದ್ದೆಯಾಗಿದ್ದರೆ ಅದರಲ್ಲಿ ಕೂಡ ಕರಂಟ್ ಶಾಕ್ ಆಗ್ತದೆ ಹಾಗೆಯೇ ಗುಡುಗು ಬಡಿ ಅಂದರೆ ಗುಡುಗು ಬರುವಾಗ ವೈಯರ್ ವೈಯರ್ಗಳೆಲ್ಲ ಟಚ್ ಆಗಿ ಬೆಂಕಿ ಬರುವಂತಹ ಅಪಾಯಗಳು ಇರ್ತದೆ ಇದನ್ನೆಲ್ಲ ತಪ್ಪಿಸಬೇಕು ಅದೇ ರೀತಿ ನಮ್ಮ ಮನೆ ಹತ್ತಿರ ಹಳೆಯ ವೈಯರ್ಗಳನ್ನೆಲ್ಲ ತೆಗೆದು ಹೊಸ ರೀತಿಯ ವೈಯರ್ಗಳನ್ನು ಹಾಕಬೇಕು ಇದರಿಂದ ಯಾವುದೇ ರೀತಿಯ ಅಪಾಯ ಆಗೋದಿಲ್ಲ ಮತ್ತೆ